ಹೆಲೋ ಮಾತಾಡಿ ಹಲೋ ಯಾರು ಹ್ಞೂ ಹೋಟು ಒನರ ಹ್ಞೂ ಸರಿ ಏನೇನು ತಿಂಡಿ ಇದೆ ಹ್ಞೂ ಹೇಳಿ ಬಿಸಿ ಬೇಳೆ ಬಾತ್ ಪ್ಲೇಟ್ ಎಷ್ಟು ಹ್ಞೂ

ಅಲ್ಲಿ ತಿನ್ನು ಹಾಂ ನಮ್ಗೆ ಒಂದು ಇದು ಬೇಕಾಗಿತ್ತು ಹ್ಞೂ ಪೂರಿ ಎಷ್ಟು ಪ್ಲೇಟ್ ಪ್ಲೇಟ್ ನಲ್ವತ್ತು ರೂಪಾಯಾ ಚಪಾತಿ ವಾಂಗಿಬಾತ್ ಮಾಡಿದ್ರೆ ಮೂವತ್ತು ರೂಪಾಯಿ ಬಿಸಿ ಬೇಳೆ ಬಾತುಗೆ ಒಂದರಡು ಪ್ಲೇಟ್ ಕಳಿಸೋಕ್ಕಾಗುತ್ರ ಹೌದು ಯಾರ ಕೈಲಾದ್ರು ಕಳಿಸಿ ಎಷ್ಟು ಅಂತ ಹೇಳಿ ಹ್ಞೂ ಎರಡು ಹ್ಞೂ ಹಾಂ ಎಲ್ಲ ಒಂದೊಂದ್ ಪ್ಲೇಟು ಚಪಾತಿ

ಆಯಿತು ಸೊ ರುಚಿಯಾಗಿರೋದು ಅದಕ್ಕೆ ಪಲ್ಯ ಗಿಲ್ಯ ಚಟ್ನಿ ಎಲ್ಲ ಚೆನ್ನಾಗಿ ಹಾಕಿ ಹಾಂ ಅದಕ್ಕೆ ಸ್ವಲ್ಪ ಕಳಿಸಿ

ಹಾಂ ಅಯಿತ್ರ ನೋಡೋಣ ಕಳಿಸಿ ಎರಡು ಮೂರು ಆಯಿತು ಕಳ್ಸಿ ಕೊಡಿ ಬೇಗ